ಹಲೋ ಡಾಕ್ಟರ ಮಾತಾಡ್ತಾಯಿರೋದು ಡಾಕ್ಟರ ಮಾತಾಡ್ತಾಯಿರೋದು ನಾವಿಲ್ಲಿ ಚಿಕ್ಬಳ್ಳಾಪುರ್ದಿಂದ ನಿಮ್ದು ಅಲ್ಲಿ ಗಾಂಧಿ ನಗರದ ಕ್ಲಿನಿಕ್ ಇದೆಯಲ್ಲ ಹಾಂ ಅದೇ ಕ್ಲಿನಿಕ್ ಹತ್ತಿರ ಬಂದಿದ್ದು ನಮ್ಮ ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ತೋರಿಸ್ಬೇಕಾಗಿತ್ತು ಹಾಂ ಅದಕ್ಕೆ ಸ್ವಲ್ಪ ಕಾಲು ಪೆಯ್ನ್ ಆಗಿತ್ತು ಸ್ವಲ್ಪ ಕಾಲು ಮೆಟ್ಟಿಲು ಮೇಲಿಂದ ಸ್ವಲ್ಪ ಬಿದ್ದುಬಿಟ್ಟಿದ್ರು ಕಾಲು ಪೆಯ್ನ್ ಆಗಿದೆ ಓಡಾಡೋಕೆ ಆಗ್ತಾಯಿಲ್ಲ ಹಾಂ ಸೋ ಊತ ಬಂದಿದೆ ಊತವೂ ಇದೆ ಆಮೇಲೆ ಸ್ವಲ್ಪ ಒಂಥರಾ ಹಸ್ರಗಟ್ದಂಗೆ ಆಗ್ಬಿಟ್ಟಿದೆ ಹಾಂ ಸ್ವಲ್ಪ ನೋವು ಕಾಲು ಹೆಜ್ಜೆ ಊರೋಕೆ ಆಗ್ತಾಯಿಲ್ಲ ಹೆಜ್ಜೆ ಊರೊದೇ ಮೆಯ್ನ್ ಪ್ರೊಬ್ಲಮ್ ಆಗಿರೋದು ಹಾಂ ಅದೇ ಬೆಳಗ್ಗೆ ಬಂದಿದ್ದೆ ಇದ್ರ ಹತ್ತಿರ ಕ್ಲಿನಿಕ್ ಹತ್ತಿರ ಕ್ಲೋಸ್ ಆಗಿತ್ತು ಅದಕ್ಕೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಏನು ಅಂತ ಕೇಳೋಣ ಅಂತ

ಫ್ರ್ಯಾಕ್ಚರ್ ಹಾಂ ಹಾಂ ಅದು ಈಗ ಸ್ವಲ್ಪ ಪೆಯ್ನ್ ಇದೆಯಲ್ಲ ಈಗ ಅವರು ಅದಕ್ಕೇನಾದ್ರೂ ಸ್ವಲ್ಪ ಪ್ರಿಕಾಷನ್ಸ್ ಏನಾದ್ರೂ ಈಗ ನಾವು ತೊಗೊಳ್ಬೋದ ಅಂತ ಹಾಂ ಡೋಲೋ ಸಿಕ್ಸ್ಟಿ ಕೊಡೋಣ ಸಾಕಾ

ಹಾಂ ಮೆಸೇಜ್ ಮಾಡಿ ಹಾಂ ಸರಿ ಆಮೇಲೆ ಆಮೇಲೆ ಇನ್ನೂ ಇದು ನಾಳೆ ನಾಳೆ ಓಪನ್ ಇರುತ್ತಲ್ವ ಕ್ಲಿನಿಕು ನಾಳೆನೂ ಇರುತ್ತಲ್ವ ಅವು ಸ್ವಲ್ಪ ಸಂಜೆ ಕೆಲಸ ಇತ್ತು ಸರ್ ಹಾಂ

ಸರಿ ಸಂಜೆ ಎಂಟು ಗಂಟೆ ಅಷ್ಟ್ರಲ್ಲಿ ಬರ್ತೀನಿ ಎಂಟು ಆಗುತ್ತೆ ಎಂಟಕ್ಕೆ ಓಪನ್ ಇರುತ್ತಲ್ವ ಕ್ಲಿನಿಕು ಹಾಂ ಓಕೆ ಸರ್ ಥ್ಯಾಂಕ್ ಯು